ಈಗ ನನ್ನ ಮಗ್ಳು ತುಂಬ ಸಣ್ಣ ಆಗಿದ್ಲು ನನ್ನ ಮಕ್ಳು ತುಂಬ ಸಣ್ಣ ಆಗಿದ್ದರು ಅವರಿಗೆ ಸ್ವಲ್ಪ ದಪ್ಪ ಆಗಬೇಕು ಅಂತ ನಾವು ಒಳ್ಳೆ ಫುಡ್ಡು ಮನೆಯ ಹೊರಗಡೆ ಫುಡ್ ಯಾವುದೂ ನಾಬು ತಗೊಂಡ್ಬರಲ್ಲ ಆಚೆ ಫುಡ್ಡೇ ನಾವು ತಿನ್ನಲ್ಲ ಒಳಗಡೆಯೇ ಮಾಡಿ ಮನೇಯಲ್ಲೇ ತಯಾರು ಮಾಡಿ ಕೊಡ್ತೀನಿ ಅವರಿಗೆ ಚ ಒಳ್ಳೆ ತರಕಾರಿ ತಗೊಂಡ್ಬಂದು ಅದನ್ನು ಆ ಅರ್ದಮ್ ಅರ್ಧಂಬರ್ಧ ಬೇಯಿಸಿ ಅವ್ರಿಗೆ ಕೊಡ್ತೀನಿ ಮತ್ತು ಅವು ಮೊಟ್ಟೆ ಡೈಲಿ ಮೊಟ್ಟೆ ಆಲು ಆಲು ಬೇಯಿಸಿ ಆಲು ಬಾಯ್ಲ್ ಮಾಡಿ ಮೊಟ್ಟೆ ಬಾಯ್ಲ್ ಮಾಡಿ ಕೊಡ್ತೀನಿ ಅವರು ಹೋಗ್ತಾ ತಿಂತಾರೆ ಮತ್ತೆ ಕಾಳುಗಳೆಲ್ಲ ನೆನೆಸಿಟ್ಟು ಅವರು ಮೊಳಕೆ ಕಟ್ಟಿ ಅದನ್ನು ಅದನ್ನೂ ಹಸೀದು ಕೊಡ್ತೀನಿ ಮತ್ತೆ ಅದು ಹಸಿ ತರಕಾರಿ ತಗೊಂಡ್ಬಂದು ಕಟ್ ಮಾಡಿ ಅದನ್ನೂ ಕೊಡ್ತೀನಿ ತಿಂತಾರೆ ತಿಂತಾರೆ ತೂಕ ಹೆಚ್ಚಾಗ್ಬೇಕು ಸ್ವಲ್ಪ ದಪ್ಪ ಆಗಬೇಕು ಎಲ್ತಿಯಾಗಿರಬೇಕು ಎಲ್ತಿಯಾಗಿರಬೇಕು ಅಂತ ಆ್ಯಪಲ್ಗಳು ತಗೊಂಡ್ಬಂದು ಅದನ್ನ ಕಟ್ ಮಾಡ್ಕೊಡ್ತೀನಿ ಮೂಸಂಬಿ ತಗೊಂಡ್ಬಂದು ಅದನ್ನೂ ಕಟ್ ಮಾಡ್ಕೊಡ್ತೀನಿ ಮೂಸಂಬಿ ಮತ್ತೆ ಆರೇಂಜು ಆಮೇಲಿಂದು ಆರೇಂಜ್ ತಗೊಂಡ್ಬಂದು ಜ್ಯೂಸ್ ಮಾಡಿ ಬಿಸಿಲು ಟೈಮು ಆರೇಂಜ್ ತಗೊಂಡ್ಬಂದು ಜ್ಯೂಸ್ ಮಾಡಿ ಕುಡಿಸ್ತೀನಿ ಅವರಿಗೆ ಮತ್ತು ಗ್ರೇಪ್ಸು ಗ್ರೇಪ್ಸ್ ತಗೊಂಡ್ಬಂದು ಅದನ್ನು ಜ್ಯೂಸ್ ಮಾಡ್ಕೊಡ್ತೀನಿ ಹಾಂ ಕಬ್ಬು ಕಬ್ಬಿನ ರಸ ಕಬ್ಬಿನ ರಸ ತಗೊಂಡ್ಬಂದು ಅವರಿಗೆ ಅವ ಕುಡಿಸ್ತೀನಿ ಕುಡ್ದು ಎಲ್ತಿಯಾಗಿರಬೇಕು ಅಂತ ಮತ್ತೆ ಸೊಪ್ಪು ಸೊಪ್ಪು ಕ ಸೊಪ್ಪು ಎಲ್ಲ ತಗೊಂಡ್ಬಂದು ಪಲ್ಯ ಪಲ್ಯ ಮಾಡಿ ಅವ್ರಿಗೆ ಇಡ್ತೀನಿ ಮಕ್ಕಳಿಗೆ ಮಕ್ಳು ತುಂಬ ಚೆನ್ನಾಗಿ ಇದನ್ನ ತಿಂತಾರೆ ನನ್ನ ಮಕ್ಳು ಈಗ ಅದೆಲ್ಲ ಫುಡ್ಡು ತಿಂತಾಯಿದ್ದರೆ ಅವರು ಸ್ವಲ್ಪ ಎಲ್ತಿಯಾಗಿರ್ತಾರೆ ಸ್ವಲ್ಪ ದಪ್ಪನೂ ದಪ್ಪನೂ ಆಗಿದ್ದಾರೀಗ ಅವರು ಪರವಾಗಿಲ್ಲ ತುಂಬ ದಪ್ಪ ಆಗಿದ್ದಾನೆ ಹೊರ್ಗಡೆ ತಿಂಡಿ ಏನು ತಿನ್ನೋಕು ಹೋಗೋದು ಇಲ್ಲ ನಾವು ತರೋದು ಇಲ್ಲ ಮನೆಗೆ ತರೋದು ಇಲ್ಲ